ಅಲೋ ಮೇಡಮ್ ಹೇಳಿ ಹೌದ ಮ್ಯಾಮ್ ಯಾವ ಸ್ಕೂಲ್ ಹಾಂ ಮ್ಯಾಮ್ ಹೇಳಿ

ಹಾಂ ಮ್ಯಾಮ್ ಟ್ವೆಂಟೀ ಜೊತೆ ಅಂದರೆ ಒಂದು ಒಂದು ವೀಕ್ ಒಂದು ವಾರ ಬೇಕಾಗುತ್ತೆ ಮ್ಯಾಮ್ ಒಂದು ವಾರ ಹದಿನೈದು ದಿನ ಬೇಕು ಹೌದಾ ಅದೆ ಮ್ಯಾಮ್ ಆಯಿತು ಫಿಫ್ಟೀನ್ ಡೇಸ್ ಒಳಗೆ ಹೊಲ್ಕೊಡ್ತೀನಿ ಮ್ಯಾಮ್ ಸೈಜ್ ಎಲ್ಲ ಯಾವುದು ಡಿಸೈನ್

ಒಂದು ಈಗ ಒಂದು ಜೊತೆಗೆ ಆ ಸಾವಿರದ ಒಂದು ಸಾವಿರ ರುಪಾಯಿ ಇಂದನೂ ಸ್ಟಾರ್ಟಿಂಗ್ ಇದೆ ಮ್ಯಾಮ್ ಅದು ಎಲ್ಲ ಡಿಸೈನ್ ಮೇಲೆ ನೀವು ಯಾವ್ತರ ಹೊಲಿಸ್ತೀರ ಅದ್ರ ಮೇಲೆ ಹೋಗುತ್ತೆ ಆಯಿತು ಮ್ಯಾಮ್ ಅದೆ ಅದೇ ಕಡಿಮೆ ಅಲ್ವಾ ಹೌದ ಮ್ಯಾಮ್ ಆಯಿತು ಬನ್ನಿ ಡಿಸೈನ್ ಎಲ್ಲ ನೋಡ್ಬಿಟ್ಟು ಯಾವ ಥರ ಅಂತ ಮಾಡ್ಕೊಡ್ತೀವಿ ಹಾಂ ಮ್ಯಾಮ್ ಇಲ್ಲ ನಿಮಗೆ ಯಾವ ಥರ ಬೇಕು ಆ ಥರ ಮಾಡಿದ್ರು ಹೊಲ್ಕೊಡ್ತೀವಿ ಹಾಂ ನೀವು ಯಾವ ಥರ ಹೇಳಿದ್ರು ಮಾಡ್ಕೊಡ್ತೀವಿ ಯಾವ ಥರ ಬಟ್ಟೆ ಅದರಲ್ಲು ಬಟ್ಟೆ ಅದರಲ್ಲೂ ಸುಮಾರು ಥರ ಇದಾವಲ್ಲ ನಿಮ್ಗೆ ಯಾವ ಥರ ಕ್ಲಾತಲ್ಲಿ ಬೇಕು ಅಂತ ಹೇಳಿದ್ರು ಅದೇ ಥರ ಬಟ್ಟೆಯಲ್ಲಿ ಮಾಡ್ಕೊಡ್ತೀವಿ ಆಮೇಲೆ ಡಿಸೈನ್ ಎಲ್ಲಾ ಅಪ್ ಆಮೇಲೆ ಸೈಜೆಲ್ಲಾ ಎಲ್ಲ ಮೀಡಿಯಮ್ ಸೈಜೆನ ಟ್ವೆಂಟೀ ಇಪ್ಪತ್ತು ಜೊತೆನು

ಹಾಂ ಮ್ಯಾಮ್ ಆಯಿತು ಹಾಂ ಸರಿ ಮ್ಯಾಮ್ ಆಯಿತು ಪ್ರೈಸೆಲ್ಲಾ ಅದೇ ಇರುತ್ತೆ ಒಂದು ಸ್ವಲ್ಪ ರೀಸನೆಬಲಾಗಿ ಮಾಡ್ಕೊಡ್ತೀನಿ ಮ್ಯಾಮ್ ಸರಿ ಮ್ಯಾಮ್ ಆಯ್ತು ತ್ಯಾಂಕ್ ಯು